ಆಂ ಅಣ್ಣ ಹೇಳಣ್ಣ ಹ್ಞೂನಣ್ಣ ನೀವು ಚೆನ್ನಾಗಿದಿರಣ್ಣ ಹ್ಞೂನಣ್ಣ ಹ್ಞೂನಣ್ಣ ಅಲ್ಲಿ ಒಳಗಿರ್ತಾವಲ್ಲ ಆ ಥರ ಏನಣ್ಣ ಹ್ಞೂನಣ್ಣ ಹ್ಞೂನಣ್ಣ ಯಾಕಣ್ಣ ಹ್ಞೂನಣ್ಣ ಕೆಂಪು ಪೆಟ್ಟಿಗೇನಣ್ಣ ಹ್ಞೂನಣ್ಣ ಹ್ಞೂನಣ್ಣ ಹ್ಞೂನಣ್ಣ ಹ್ಞೂನಣ್ಣ ಒಲೆಯಾಗೆ ಮಾಡ್ಕಂಡು ಉಣ್ಣಾದು ಭೇಷ್ ಅಲ್ವೇನಣ್ಣ ಹ್ಞೂನಣ್ಣ ಹ್ಞೂನಣ್ಣ ಹ್ಞೂನಣ್ಣ ಕಟ್ಟಿಗೆ ಒಲೆಗೆ ಅಡಿಗೆ ಮಾಡ್ಕ್ಯಂಡು ಉಂಡರೆ ಇನ್ನೂ ನಾಲ್ಕು ವರ್ಷ ಜಾಸ್ತಿ ಬದುಕ್ತಾರೆ ಹೇಳಣ್ಣ ಊನಣ್ಣ ಊನಣ್ಣ ಹ್ಞೂನಣ್ಣ ಊನಣ್ಣ ಹ್ಞೂನಣ್ಣ ನಮ್ಮ ಫ್ರೆಂಡ್ಸು ಎಲ್ಲ ಹೇಳಿದ್ರು ಕಟ್ಟೆಗಾರರ ಮನೆ ಚೆನ್ನಾಗೈತೆ ಅಂತ ಬರ್ತೀವಣ್ಣ ಫ್ರೆಂಡ್ಸಿನ್ನು ಕರ್ಕೊಂಡು ಸರಿಯಣ್ಣ